ಇವಾಗಿನ ಒಂದು ಟ್ರೆಂಡ್ ಯಾವ ರೀತಿ ನಡಿತಿದೆ ಅಂದರೆ ಸೋಷ್ಯಲ್ ಮೀಡ್ಯಾದಲ್ಲೆಲ್ಲ ರೀಲ್ಸ್ಗಳು ಮಾಡೋದು ಮತ್ತೆ ಶಾರ್ಟ್ಸ್ಗಳು ಮಾಡೋದು ಟಿಕ್ಟಾಕ್ ಮಾಡೋದು ಈ ರೀತಿ ಒಂದು ಟ್ರೆಂಡಿಂಗ್ ತುಂಬಾ ನಡೀತಿದೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ನಾನೂ ಕೂಡ ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಮತ್ತು ನಮ್ ಡಿ ಎಸ್ ಎಲ್ ಆರ್ ಕ್ಯಾಮ್ರ ಪ್ರತಿಯೊಂದ್ರಲ್ಲೂ ವೀಡ್ಯೊಗಳ್ನ ಮಾಡ್ಕೊಂತೀನಿ ಫೋಟೋಗಳ್ನ ಸೆರೆ ಹಿಡಿತೀನಿ ಮತ್ತೆ ವೀಡ್ಯೊಗಳ್ನೆಲ್ಲ ನಾನು ತುಂಬಾ ಒಂದು ರೀಲ್ಸ್ಗಳಾಗಿ ಕನ್ವರ್ಟ್ ಮಾಡೋದನ್ನು ಸೋಷ್ಯಲ್ ಮೀಡ್ಯಾದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಯಾಕೆಂದರೆ ತುಂಬ ಸುಂದರವಾಗಿರುತ್ತೆ ಅದ್ರಲ್ಲಿ ನಾನು ಯಾವಾಗಲೂ ಜಾಸ್ತಿ ಒಂದು ಟೂರಿಝಮ್ ಪ್ಲೇಸ್ಗಳ್ನೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಲ್ಲಿ ಸೆರೆ ಹಿಡಿದಿರೋ ವೀಡ್ಯೊಗಳ್ನೆಲ್ಲ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಅದು ತುಂಬ ಜನ್ಗುಳ್ಗೆ ಇಷ್ಟ ಆಗುತ್ತೆ ಯಾಕಂದರೆ ಒಂದು ಅವ್ರಿಗೂ ಕೂಡ ಒಂದು ಒಂದು ಜಾಗದಲ್ಲೇ ಕುಂತಿರ್ತಾರೆ ಬೇರೆ ಜಾಗಗುಳ್ದು ವೀಡ್ಯೊಗಳ್ನೆಲ್ಲ ನೋಡಿದಾಗ ನೇಚರ್ಗಳು ವೀಡ್ಯೊಗಳು ನೋಡಿದಾಗ ತುಂಬಾ ಒಂದು ಇಷ್ಟ ಆಗುತ್ತೆ ನಾನು ಕೂಡ ಹಿಂಗೆ ಇದು ಮಾಡ್ತೀನಿ ಮತ್ತು ಇದರಿಂದ ತುಂಬಾ ಒಂದು ಉಪಯೋಗ ಇದೆ ಅಂತಾನೆ ಹೇಳ್ಬೌದು ಇವಾಗಿಂಗೆ ಇದರಲ್ಲಿ ಇವಾಗೆಲ್ಲ ನೋಡಿ ನೀವು ಒಬ್ಬೊಬ್ಬರು ಟ್ಯಾಲೆಂಟ್ ಇರೋರ್ನೆಲ್ಲ ಇದು ಅವ್ರುಗುಳೊಂದು ವೀಡ್ಯೊ ಮಾಡ್ಕೊಂಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ ಸ್ವಲ್ಪ ಜನ ಇವಾಗ ಎಷ್ಟೋ ಒಂದು ದೊಡ್ಡ ಮಟ್ಟಕ್ಕೆ ಬೆಳ್ದಿದ್ದಾರೆ ಅಂತಾನೆ ಹೇಳ್ಬೌದು ಈ ರೀತಿ ಮಾಡೋದ್ರಿಂದ ಮತ್ತು ಇವಾಗೆಲ್ಲ ಸೋಷ್ಯಲ್ ಮೀಡ್ಯಾ ಇನ್ಫ್ಲುಯೆನ್ಸರ್ಸ್ಗಳೆಲ್ಲ ತುಂಬಾ ಒಂದು ಹಣಗುಳ್ನ ದುಡಿತಾವ್ರೆ ಈ ಮೂಲಕ ಮತ್ತು ಇವಾಗ ನಿಮ್ಗೆ ಏನೋ ಒಂದು ಇವಾಗ ಸೊ ಅದ್ವ ಬರೀ ಡ್ಯಾನ್ಸು ಆ ಥರ ಟ್ಯಾಲೆಂಟ್ಗಳಲ್ಲ ಒಂದು ಕಿಚನಿಂದ ಹಿಡ್ದು ಒಂದು ಒಂದು ಫುಡ್ ರೆಸಿಪಿಯಿಂದ ಹಿಡ್ದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಆರಾಮಾಗಿ ರೀಲ್ಸ್ ಮೂಲಕ ವಿತಿನ್ ಒನ್ ಮಿನಿಟ್ ಒಳಗಡೆ ವೀಡ್ಯೊಗಳಲ್ಲಿ ಅವರು ಎಲ್ಲ ಟಿಪ್ಸ್ಗುಳ್ನ ಮತ್ತು ರೆಸಿಪಿಗಳ್ನ ಹೇಳ್ಕೊಡ್ತಾರೆ ಈ ರೀತಿ ಮಾಡೋದ್ರಿಂದ ಜನ್ಗುಳ್ಗೆ ಟೈಮೂ ಸೇವ್ ಆಗುತ್ತೆ ಮತ್ತು ಒನ್ ಟೈಮ್ ಪಾಸೂ ಆಗುತ್ತೆ ಮತ್ತೆ ಒಂದು ತುಂಬಾ ಒಂದು ಬೇಗ ಟೈಮ್ ಸೇವ್ ಆಗಿ ಒಂದು ರೆಸಿಪಿಗಳ್ನ ಕಲಿಯೋಕ್ಕೂ ಅವ್ರಿಗೆ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೌದು ಅದೇ ರೀತಿ ನಾನು ಕೂಡ ನಮ್ಮ ಕ್ಯಾಮ್ರಾದಲ್ಲಿ ತೆಗ್ದಿರೋ ಫೋಟೋಗಳ್ನ ವೀಡ್ಯೋಗಳ್ನ ನಾನು ರೀಲ್ಸನ್ನ ನಾನು ಸೋಷ್ಯಲ್ ಮೀಡ್ಯಾದಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಜನ್ಗುಳಿಗೆ ತುಂಬಾ ಒಂದು ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೌದು